ಹಲೋ ಯಾರು ಯಾರು ಮಾತಾಡತ್ತಿರಿ ಹಾಂ ಹೇಳ್ರಿ ವಿವೇಕ್ ಏನು ಆಗಬೇಕಿತ್ತು ಎಲ್ಲಿಂದು ಹೈದ್ರ್ಬಾದ್ಲಿಂದು ಹಾಂ ಹೇಳ್ರಿ ಏನು ಬೇಕಿತ್ತು

ನೀರು ದೋಸ ಮತ್ತು ಕುಂದಾಪುರ ಕೋಳಿ ಸಾರು ಹಾಂ ಅದೇ ಭಾಳ ಫೇಮಸ್ ಅದ ನಂಬಲಿ ನಂಬಲ್ ಬೇರೆ ಕಡೆ ಹೈದ್ರಬಾದಿ ಅಲ್ಲ ಬೇರೆ ಬೇರೇ ಜಗಗೊಳಿಂದ ಬಿ ಎಲ್ಲ ಮಂದಿ ಬರ್ತಾ ಇರ್ತಾರೆ ನಂಬಲ್ಲಿ ಬಾಂಬೇ ಬೆಂಗಳೂರು ಅತತ್ತಿಂದ ಎಲ್ಲ ಭಾಳ ಮಂದಿ ಬರ್ತಾರೆ ನಂಬಲ್ಲಿ ಹಾಂ ಹಾಂ ಹಾಂ ನಾಕೆ ಮಂದಿ ಇದ್ದಿರ ರೀ ಯಾವತ್ತು ಹೊಂಟಿರಿ ರೀ ನೀರು ದೋಸೆ ನೋಡ್ರೀ ಎರಡು ನೂರು ರೂಪಾಯಿಗೆ ಪ್ಲೇಟ್ ಅದ ತುಂಬ ಫೇಮಸ್ ಅದ ಅಂತನೇ ಹೇಳ್ತಿರಿ ಅಂತಿರೀ ಪೇಮಸ್ ಇದ್ದಿನಿ ಮೇಲೆ ಅದ್ರ ಪ್ರೈಝ್ ಬಿ ತೋಡ ಹೆಚ್ಚಿಗೆ ಇರ್ತದಲ್ಲಾ ಮಾ ಈಗ ಫೇಮಸ್ ಇದ್ದಿದಕ್ಕೆ ಅದರದ್ದು ಪ್ರೈಝ್ ಬಿ ನೋಡ್ಬೇಕು ಈಗ ಎಲ್ಲ ಚಲೋ ಬಿ ಸಿಗಬೇಕು ಮತ್ತು ಕಡ್ಮಿ ಬೆಲೆದಾಗ ಅಂದ್ರ ಹೆಂಗೆ ಆಯ್ತದ ಅದು ಬಿ ನೋಡ್ರೀ ನೀವು ನೀವು ನಂಬಲ್ಲಿಂದು ಊಟ ಪಲೆ ಟೇಸ್ಟ್ ನೋಡ್ರಿ ನಿಮ್ಗ ಆಗಿ ಕುನ್ ಆಯ್ತದ ನಾವು ತಕೊನಿನ್ ಪ್ರೈಝಿಗಿ ನಾವು ಮಾಡಿಂದ ಅಡ್ಗಿಗಿ ಅದು ಬರ ಬರ ಅದನಾ ಏನು ಇಲ್ಲ ಅದರ ಗೊತ್ತೈತದೆ ನೀವು ಪೆಲ್ಲಿ ಯಾವತ್ತು ಹೊಂಟಿರಿ ರೀ ಏಸ್ ಮಂದಿ ಹೊಂಟಿರಿ ಹೇಳ್ರಿ ಹೆಚ್ಚ ಕಮ್ಮಿ ಮಾಡ್ರಿ ಆಮೇಲಿನ

ಇನ್ನೊಂದು ಯಾವ್ದು ಬೇಕು ನೀರು ದೋಸೆ ಮತ್ತು ಹಾಂ ಕುಂದಾಪುರ ಕೋಳಿ ಸಾರು ನೀರು ದೋಸೆ ಮತ್ತು ಬೇರೆದು ಏನಾರ ಬೇಕಾ ನಾವು ಎಲ್ಲನೆ ಮಾಡ್ತೀವಿ ನೋಡ್ರಿ ನಂಬಲ್ಲಿ ಚಿಕನ್ ಬಿರ್ಯಾನೀ ಮಟನ್ ಬಿರ್ಯಾನೀ ಮತ್ತೆಲ್ಲ ಬೇರೆ ಬೇರೆ ಏನು ಬಿ ಡಿಶ್ ಬೇಕು ಇದು ಇಲ್ಲ ಅಂತಿಲ್ಲ ನಂಬಲ್ ಎಲ್ಲ ಎಲ್ಲ ಸಿಗ್ತವ ನಂಬಲ್ಲಿ ಆರಾ ಭಾಳ್ ಜನ ಅರೆ ನಂಬಲ್ಲಿ ಒಂದು ಹತ್ತು ಹದಿನೈದು ಜನ ಅರ ಕೆಲಸ ಮಾಡೋರು ನೀವು ಹೆಂಗೆ ಕೇಳ್ದಿರಿ ಹಂಗೆ ಮಾಡ್ಕೊಡ್ತೇವೆ ನೀವು ಒಲೆ ಮೇಲಿಂದೆ ಬೇಕಂದಿರ ಅಂದರೆ ಅದಕ್ಕೆ ನಾವು ಪ್ರೈಝ್ ಇದು ಹಚ್ಚಿದೆವು ಈಗ ನಾವು ಅದು ಕಾಸು ಮಾಡಿ ಒಲೆ ಮೇಲೆ ಮಾಡ್ತೀವಿ ಅದು ನೀರು ದೋಸೆ ಕುಂದಾಪುರ ಕೋಳಿ ಸಾರು ನಂಬಲ್ ಪೇಮಸ್ ಇದ್ದೀನಿ ಕಡೆದ ಅದು ಒಲೆ ಮೇಲೆ ಮಾಡ್ತೀವಿ ಅದಕ್ಕೆ ಈಗ ನೀವು ಗ್ಯಾಸ್ ಮೇಲೆ ಅಂದಿರಿ ಅಂದ್ರ ತೋಡೆ ಕಮ್ ಮಾಡ್ತೀವಿ ನೀವು ನಡಿತದೆ ಅಂದ್ರ ಅದೆ ಕುಡ್ತೇವೆ ಇಲ್ಲ ನಮ್ಮ ಹ್ಞೂ ಒಲೆ ಮೇಲೆ ಟೇಸ್ಟ್ ನೋಡ್ಬೇಕು ಅಂದಿರ ಅಂದ್ರ ಮತ್ತು ಪ್ರೈಝ್ ಕಮ್ಮಿ ಮಾಡಲ್ಲ ನೋಡ್ರಿ ನಾವು ಇಲ್ಲ ರೀ ನಮ್ಮಲ್ಲಿ ಈ ಕ್ರೆಡಿಟ್ ಕಾರ್ಡು ಆನ್ಲೈನ್ ಬ್ಯಾಂಕಿಂಗ್ ಇಲ್ಲ ನಂಬಲ್ ಫೆಸಿಲಿಟಿ ನಂಬಲ್ ಕ್ಯಾಶೆ ನಡಿತದೆ ಹ್ಞೂ ಕ್ಯಾಶೆ ಕೊಡ್ಬೇಕು ರೀ ನೋಡ್ಲಕ್ಕರ ನೋಡರ ನೀವು ಬರ್ರಿ ಯವಾಗ ಬರ್ತಿರ ರೀ ಎಂದು ಬರ್ತಿರಿ ಹೇಳಿ ನಂಬಲ್ ನೋಡ್ರಿ ಮುಂಜಾನೆ ಹತ್ತು ಗಂಟೆ ಹಿಡ್ದೂ ಸಾಯಂಕಾಲ ಆರು ಗಂಟೆ ತೆರ್ ತೆರ್ದಿರ್ತದ ಹಾಂ ನೀವು ಹೇಳ್ರಿ ಏಳು ಎಂಟು ಆಯ್ತದಾ ನಿಮ್ಮ ಕಡೆದ ನಾವು ಸ್ಪೆಷಲ್ಲಾಗಿ ಮತ್ತು ಯಾರ್ದಕ್ಕೆ ಬೇಕೈತವ ನೀವು ಹೇಳ್ರಿ ನಮ್ಗ ಬರಕ್ಕೆ ಇನ್ನ ಪೈಲೆ ನಮಗೆ ಟೈಮ್ ಹೇಳ್ರಿ ಈ ಟೈಮಿಂಗ್ ತನ ಹೊಂಟಿದ್ದೇವೆ ಅಂದಿರ ಅಂದ್ರ ನಾವೆಲ್ಲ ಅಡ್ಗಿ ರೆಡಿ ಮಾಡಿ ಇಟ್ಟೀ ಐಯತನ್ ನಮ್ಮ ದುಖಾನ್ ಓಪನ್ ಇಟ್ಟೇವು ಹಾಂ ಆಯ್ತು